ಈ ಫಿಶಿಂಗ್ ವೃತ್ತಿಯಲ್ಲಿ ನನಗೆ ಆಸಕ್ತಿದಾಯ್ಕ ಯಾವುದು ಅಂತಂದರೆ ಅಂದರೆ ಇತರ ವೃತ್ತಿಗ್ಳಿಗೆ ಹೋಲ್ಕೆ ಮಾಡಿದ್ರೆ ಅಂದರೆ ಇತರ ವೃತ್ತಿಗ್ಳು ಅಂತಂದರೆ ಕುಂಬಾರಿಕೆ ಇರ್ಬೋದು ಕ್ಷೌರಿಕ ಇರ್ಬೋದು ಅಗಸ ಇರ್ಬೋದು ಗಾಣಿಗ ಇರ್ಬೋದು ಇದಕ್ಕೆಲ್ಲ ಹೋಲ್ಕೆ ಮಾಡಿದ್ರೆ ಫಿಶಿಂಗ್ ವೃತ್ತಿ ನನಗೆ ಅಂದ್ರೆ ನನ್ಗೆ ಅದ್ರ ಮೇಲೆ ಆಸಕ್ತಿ ಉಂಟಾಯಿತು ಅಂದರೆ ಪ್ರತಿಯೊಂದು ವೃತ್ತಿಯಲ್ಲೂ ಮೊದ್ಲು ಕೆಲಸ ಮಾಡ್ತಾ ಇದ್ದರು ಆದರೆ ಈಗಿರೋ ಸುಚುಯೇಷನ್ನಲ್ಲಿ ಈಗಿರೋ ಇದರಲ್ಲಿ ದುಡ್ಡುಗೂ ವೃತ್ತಿ ಮಾಡ್ತಾರೆ ಅಂದರೆ ಈ ಫಿಶಿಂಗಲ್ಲಿ ನಮಗೆ ತುಂಬ ಇಷ್ಟ ಆಯಿತು ಅಂತಂದರೆ ಮನೋರಂಜನೆ ಅಂದರೆ ಒಬ್ಬೊಬ್ರುಗೆ ಒಂದೊಂದ್ರಲ್ಲಿ ಆಸಕ್ತಿ ಇರ್ತದೆ ಮೇಜರಾಗಿ ಹೇಳ್ಬೇಕ್ ಅಂದರೆ ನನ್ಗೆ ಫಿಶಿಂಗ್ ಈ ಫಿಶಿಂಗ್ ವೃತ್ತಿಯಲ್ಲಿ ಆಸಕ್ತರಿಗೆ ಗಾಳ ಹಾಕಿ ಮೀನು ಹಿಡಿಯೋದು ಇದರಲ್ಲಿರೋ ಮಜಾನೇ ಬೇರೆ ಹಾಗೆಯೇ ಈ ಈ ಕೆರೆ ಕೋಡಿಗೆ ಹೋದಾಗ ಬಲೆ ಬೀಸಿ ಮೀನು ಹಿಡಿಯೋದರಲ್ಲಿ ಏನೋ ಒಂಥರ ಸಂತೋಷ ಈ ಫಿಶಿಂಗ್ ಮಾಡೋದರಿಂದ ಮನಸ್ಸಿಗೆ ಹದ ನೀಡುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಸುತ್ತಮುತ್ಲು ಸಿಗುವ ಮೀನುಗಳು ನಮ್ಮ ಸುತ್ತಮುತ್ಲು ಸಿಗುವ ಮೀನುಗಳು ನಾನು ಮಾಡೋ ಇದರಲ್ಲಿ ನಾಟಿ ಮೀನು ಮತ್ತು ಗೋರ್ಮೆಂಟ್ ಮೀನು ಅಂತ ಎರಡು ರೀತಿ ಬರ್ತವೆ ಯಥೇಚ್ಛವಾಗಿ ನಾಟಿ ಮೀನು ಸಿಟಿನಲ್ಲಿ ಬೆಳೆಯೋರ್ಗೆ ಇದು ಗೊತ್ತಾಗೋಲ್ಲ ಈ ಹಳ್ಳಿಗ್ಳಲ್ಲಿ ಹುಟ್ಟ್ ಬೆಳ್ದಿರೋರ್ಗೆ ತುಂಬ ಚೆನ್ನಾಗಿ ಇದು ಗೊತ್ತಿರುತ್ತೆ ಈ ನಾಟಿ ಮೀನು ಬಗ್ಗೆ ಅದೇ ಕೆಲ್ವೊಂದು ಮೀನು ಹೆಸ್ರುಗ್ಳ್ ಹೇಳಕ್ಕೆ ಇಷ್ಟಪಡ್ತೀನಿ ಕ್ಯಾಟ್ಲಾಕು ಕಾಟ್ರ ರಹು ಮಾರ್ವೆ ಪಾಂಪ್ಲೆಟ್ಟು ಜಿಲೇಬಿ ಗ್ಲಾಸ್ ಕರ್ಕು ಇವೆಲ್ಲನೂ ಹಳ್ಳಿ ಕಡೆ ಸಿಗೋಂತಹ ಗೋರ್ಮೆಂಟ್ ಮೀನು ಅದೇ ರೀತಿ ನಾಟಿ ಮೀನು ಈ ನಾಟಿ ಮೀನು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿ ಇರುತ್ತೆ ಇದಕ್ಕೆ ತುಂಬ ಬೇಡ್ಕೆನೂ ಇದೆ ನಾಟಿ ಮೀನಿಗೆ ಈ ನಾಟಿ ಮೀನುಗಳಲ್ಲಿ ಕೆಲ್ವೊಂದು ಹೆಸ್ರುಗ್ಳ್ ಹೇಳ್ತೀನಿ ಗಿರ್ಲುಗಳು ಕುಚ್ಚುಲು ಉಣುಸು ಕೊರ್ದಲುಗಳು ತೇಲುಗಳು ಪಕ್ಕಿಗಳು ಇದೆಲ್ಲ ಇವು ತುಂಬ ಟೇಸ್ಟ್ ಇರ್ತವೆ ಇವು ತುಂಬ ಸಿಗೋದು ರೇರು ತುಂಬ ಚೆನ್ನಾಗಿರ್ತವೆ ಇವು ಎಸ್ ಬೇರೆ ವೃತ್ತಿಗೆ ಒಬ್ಬೊಬ್ರುಗೆ ಒಂದೊಂದು ಥರ ವೃತ್ತಿ ಇಷ್ಟ ಆಗುತ್ತೆ ನನ್ಗೆ ಮೇಜರಾಗಿ ಇಷ್ಟ ಆಗೋಂಥ ವೃತ್ತಿ ಫಿಶಿಂಗ್ ಇದರಲ್ಲಿ ದುಡ್ಡೂ ಮಾಡ್ಬೋದು ಮನ್ಸಿಗೆ ಹದನು ನೀಡುತ್ತೆ ಖುಷಿನೂ ಇರುತ್ತೆ ಚೆನ್ನಾಗಿರುತ್ತೆ ನನ್ಗೆ ತುಂಬ ಇಷ್ಟ ಆಯಿತು